ಭಾರತದಲ್ಲಿ ಸಾರಿಗೆ ವ್ಯವಸ್ಥೆ ಬೇರೆ ಬೇರೆ ವಿಧದವುಗಳಿವೆ ರಸ್ತೆ ಸಾರಿಗೆ ಇದೆ ರೈಲ್ವೇ ಸಾರಿಗೆ ಇದೆ ವಿಮಾನ ಸಾರಿಗೆ ಇದೆ ಹಡಗಿನ ಮೂಲಕ ಹೋಗುವಂಥದ್ದು ಬಹಳ ಕಡಿಮೆ ಆದರೆ ಮೂರು ಇದೆ ಬಸ್ಸು ರೈಲು ವಿಮಾನ ಇದರಲ್ಲಿ ರೈಲಿನಲ್ಲಿ ಹೆಚ್ಚು ಕೋಟಿಗಟ್ಟಲೆ ಜನ ಪ್ರಯಾ ಪ್ರಯಾಣಿಸ್ತಾರೆ ಬಸ್ಸಿನಲ್ಲಿಯೂ ಹೋಗ್ತಾಯಿದ್ದಾರೆ ಈಗ ಹಗಲು ಮತ್ತೆ ರಾತ್ರಿ ಹೋಗುವ ಬಸ್ಸುಗಳೂ ಇವೆ ದೂರದ ಊರಿಗೆ ಹೋಗುವವರು ಈಗ ಹೆಚ್ಚಾಗಿ ರಾತ್ರಿ ಬಸ್ಸನ್ನೇ ಅವಲಂಬಿಸ್ತಾರೆ ಬೆಳಗ್ಗೆ ಅಲ್ಲಿ ಬೆಳಗ್ಗೆ ಆ ಸ್ಥಳ ಮುಟ್ಟಿದ್ದರೆ ಅಲ್ಲಿ ತಮ್ಮ ಕೆಲಸವನ್ನು ಹಗಲಿನಲ್ಲಿ ಮುಗಿಸಿ ರಾತ್ರಿ ಹಿಂದೆ ಬರಲಿಕ್ಕೆ ಆಗುವಂಥ ಅವಕಾಶಗಳೂ ಇವೆ ಸೊ ಆದ್ದರಿಂದ ರಾತ್ರಿ ಬಸ್ಸಿನಲ್ಲಿ ಹೋಗುವವರ ಸಂಖ್ಯೆಯು ತುಂಬ ಆಗಿದೆ ರೈಲುಗಳಂತೂ ಇಪ್ಪತ್ತ್ನಾಲ್ಕು ಗಂಟೆಯೂ ಚಲಿಸ್ತಾ ಇರ್ತವೆ ವಿಮಾನಗಳೂ ಚಲಿಸಿ ಚಲಿಸ್ತಾ ಇರ್ತವೆ ಇವು ಇಪ್ಪತ್ತ್ನಾಲ್ಕು ಗಂಟೆ ಚಲಿಸುವಂತಹ ಬಗೆಗಳು ಹೀಗೆ ಇವುಗಳಲ್ಲಿ ಸವಾಲುಗಳು ಹೇಳಿದರೆ ಈ ಈ ಮೂಲಭೂತ ಸೌಕರ್ಯಗಳು ಅವುಗಳು ಅಂತಹ ಒಂದು ಅಷ್ಟು ಸ್ಟ್ಯಾಂಡರ್ಡಾಗಿಲ್ಲ ಉತ್ತಮ ಮಟ್ಟದವುಗಳಾಗಿಲ್ಲ ಭಾರತದಲ್ಲಿ ರಸ್ತೆಗಳ ರ್ ಗುಣಮಟ್ಟ ಬಹಳ ಕಡಿಮೆ ಉತ್ತಮವಾಗಿಲ್ಲ ಕೆಲವೇ ಕೆಲವು ಕಿಲೋಮೀಟರ್ ರಸ್ತೆಗಳು ಮಾತ್ರ ಉತ್ತಮವಾಗಿವೆ ಅಂತರಾಷ್ಟ್ರೀಯ ಮಟ್ಟಕ್ಕೆ ಸರಿಯಾದ ರಸ್ತೆಗಳು ಈಗ ರಚನೆ ಆಗ್ತಾಯಿವೆ ಈ ದಿವಸಕ್ಕೆ ಸುಮಾರು ಹದಿನಾಲ್ಕು ಕಿಲೋ ಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸ್ತಾ ಇದ್ದಾರೆ ಅಂತ ಕೇಳಿ ಬಂದಿದೆ ಈ ಹಳ್ಳಿ ಪ್ರದೇಶಗಳಲ್ಲಿ ಅಂತೂ ರಸ್ತೆ ಗುಣಮಟ್ಟ ಬಹಳ ಕಡಿಮೆ ಇದೆ ಆ ದ್ ಪ್ರದೇಶದ ಜನರು ಬೆಳೆಸಿದಂಥ ಕೃಷಿ ಉತ್ಪನ್ನಗಳನ್ನು ಸಾಗಿಸಲಿಕ್ಕೆ ಅಥವಾ ಯಾರಾದರೂ ರೋಗಿಗಳಿದ್ದರೆ ಅವರನ್ನು ಆಸ್ಪತ್ರೆಗಳಿಗೆ ಕೊಂಡೋಗಲಿಕ್ಕೆ ಆ ಜನರು ತುಂಬ ಪೇಚಾಡ್ತಾ ಇದ್ದಾರೆ ಈ ಸಮಸ್ಯೆಗಳನ್ನೆಲ್ಲ ನಿವಾರಿಸಬೇಕು ಒಂದು ಸಾಮಾನ್ಯ ಥ್ರೀ ವೀಲರ್ ಅಥವಾ ಫೋರ್ ವೀಲರ್ ಸುಲಭವಾಗಿ ಹೋಗಲಿಕ್ಕೆ ಆಗುವಂತಹ ರಸ್ತೆಗಳನ್ನು ರಚಿಸಬೇಕು ಈ ವರ್ಷ ಎಲ್ಲ ಹವಾಮಾನಗಳಲ್ಲಿಯೂ ಅವು ಒಳ್ಳೆ ಗುಣಮಟ್ಟದಲ್ಲಿ ಇರಬೇಕು ಆದರೆ ಹಾಗಿಲ್ಲ ಭಾರತ ಹೆಚ್ಚಿನ ರಸ್ತೆಗಳೆಲ್ಲ ಮಳೆಗಾಲದಲ್ಲಿ ಚಲಿಸಲಿಕ್ಕೆ ಆಗೋದಿಲ್ಲ ಹೊಂಡ ಗುಂಡಿಗಳಿಂದ ತುಂಬಿವೆ ತುಂಬಿರ್ತವೆ ಅದರಿಂದ ಎಷ್ಟೊಂದು ಅಫಘಾತಗಳು ಆಗಿ ಪ್ರಾಣ ಹಾನಿಗಳು ಆಗುವ ಸಂಭವಗಳೂ ಇವೆ ಮತ್ತೆ ಕೈಕಾಲುಗಳಿಗೆ ಅಪ ಅಪಾಯ ಆಗುವ ಸಂಭವಗಳೂ ಇವೆ ಇವುಗಳನ್ನೆಲ್ಲ ನಿವಾರಿಸಬೇಕು ಒಟ್ಟಿನಲ್ಲಿ ಇವುಗಳ ರಸ್ತೆ ಗುಣಮಟ್ಟವನ್ನು ಸುಧಾರಿಸಬೇಕು ಭಾರತದ ಎಷ್ಟೇ ಭಾರತ ಬರೀ ಬಡ ದೇಶ ಹೇಳಿದರೂ ಸಹ ಇಲ್ಲಿ ಪ್ರಯಾಣಿಸುವವರಿಗೆ ರೈಲಿನಲ್ಲಿ ಆಗಲಿ ವಿಮಾನದಲ್ಲಿಯಾಗ್ಲಿ ಅವರಿಗೆ ಬೇಕಾದ ದಿವಸಕ್ಕೆ ಟಿಕೆಟೇ ಸಿಗುವುದಿಲ್ಲ ರೈಲಿನಲ್ಲಿ ಟಿಕೆಟ್ ಬು ರಿಸರ್ವ್ ಮಾಡುವುದು ಬಹಳ ಕಷ್ಟ ಆಗಿದೆ ಈಗ ತತ್ಕಾಲ್ ಎನ್ನುವಂತಹ ಒಂದು ವ್ಯವಸ್ಥೆ ಇದೆ ಅದನ್ನು ಇನ್ನೂ ಅದನ್ನು ಉತ್ತಮ ಪಡಿಸಬೇಕು ಅದರಲ್ಲಿ ಏಜೆಂಟ್ಗಳೇ ಬ್ ಅದು ಸೌಲಭ್ಯ ದೊರೆತ ಕೂಡಲೆ ಏಜೆಂಟ್ಗಳೇ ಸೀಟುಗಳನ್ನೆಲ್ಲ ಬುಕ್ ಮಾಡಿ ಬಿಡ್ತಾರೆ ಸಾಮಾನ್ಯ ಪ್ರಯಾಣಿಕರಿಗೆ ಅದರಲ್ಲಿ ಸೀಟ್ ಸಿಗುವುದು ಬಹಳ ಕಷ್ಟ ಆದ್ದರಿಂದ ಅದನ್ನು ಸುಧಾರಿಸ್ಬೇಕು ಅದೇ ರೀತಿ ವಿಮಾನ ಪ್ರಯಾಣ ಹೋಗುವವರಿಗೂ ಟಿಕೆಟ್ ಸಿಗುವುದು ಕಷ್ಟ ಆಗಿದೆ ಮತ್ತು ಬೆಲೆಯೂ ತುಂಬ ಜಾಸ್ತಿ ಆದರೆ ಅದನ್ನೂ ಸಹ ಈ ಉಡಾನ್ ಎನ್ನುವ ಒಂದು ಯೋಜನೆಯ ಮೂಲಕ ಸಾಮಾನ್ಯರೂ ಸಹ ವಿಮಾನ್ದಲ್ಲಿ ಪ್ರಯಾಣ ಆಗುವಂತ್ ಪ್ರಯಾಣ ಪ್ರಯಾಣಿಸುವಂತಹ ಸೌಲಭ್ಯ ಒಂದು ಬಂದಿದೆ ಈಗ ಆದರೆ ಅದು ಸಹ ಅಂತಹ ಒಂದು ಉತ್ತಮ ಮಟ್ಟದಲ್ಲಿಲ್ಲ ಅದು ಒಂದು ಫೈಲ್ಯೂರ್ ಆಗಿದೆ ಅಂತ ಕೇಳಿ ಬರ್ತಾಯಿದೆ ಆ ಉಡಾನ್ ಯೋಜನೆ ಸೊ ಅದನ್ನೂ ಸಹ ಸುಧಾರಿಸ್ಬೇಕು ಇದು ಮುಖ್ಯವಾಗಿ ರಸ್ತೆ ಮತ್ತೆ ರೈಲು ಸಾರಿಗೆಯನ್ನು ಸುಧಾರಿಸುವಂತಹ ಅವಶ್ಯಕತೆ ಇದೆ ಈ ರೈಲಿನಲ್ಲಿ ಅಪಘಾತಗಳಾಗುವುದನ್ನು ತಪ್ಪಿಸಬೇಕು ಒಂದೊಂದು ಸಲ ಅಪಘಾತ ಆದರೆ ಸಾವಿ ನೂರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಇದಕ್ಕೆ ಸರಿಯಾದ ಸಿಗ್ನಲಿಂಗ್ ವ್ಯವಸ್ಥೆ ಟ್ರ್ಯಾಕ್ಗಳ ಸುವ್ಯವಸ್ಥೆಯಲ್ಲಿಡೋದು ಇದನ್ನೆಲ್ಲ ಮಾಡಿದರೆ ಒಳ್ಳೆಯದು